ಮೈಸೂರಿನಲ್ಲಿ ಮುಖ್ಯವಾಗಿ ಹಲವು ರೀತಿಯ ಸೌಲಭ್ಯಗಳಿದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮತ್ತು ರೈಲುಗಳು ವಿಮಾನಗಳು ಮತ್ತೆ ಊಬರ್ ಮತ್ತು ಎಲ್ಲ ಸೌಲಭ್ಯಗಳು ಇದೆ ಮುಖ್ಯವಾಗಿ ಹಿಂದೆ ಎಲ್ಲ ಏನಾಗ್ತಾಯಿತ್ತು ಅಂಥೇಳಿದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಜಟಕಾ ಗಾಡಿ ಅಥವಾ ಬೇರೆ ಬೇರೆ ಕಾಲ್ನಡಿಗೆ ಅಲ್ಲೆಲ್ಲ ಹೋಗಬೇಕಾಗಿತ್ತು ಈಗ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆ ಮೈಸೂರಲ್ಲಿ ಎಸ್ಪೆಷಲಿ ಮೈಸೂರಲ್ಲಿ ಕೆ ಎಸ್ ಕಸ್ಸಿ ಸರ್ಕಾರ ರಾಜ್ಯ ಸರ್ಕಾರವು ಹೊರಡಿಸಿದೆ ಲೇಡಿಸಿಗೆ ಹೆಂಗಸರಿಗೆ ಫ್ರೀ ಟಿಕೆಟ್ ಅಂತ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲಿಗೆ ಬೇಕಾದ್ರು ಕರ್ನಾಟಕದಲ್ಲಿ ಸುತ್ತಿದ್ರೂ ಸಹ ಅವರಿಗೆಲ್ಲ ಯಾವುದೇ ರೀತಿಯ ಬಸ್ ಚಾರ್ಜ್ ಇಲ್ಲ ಟಿಕೆಟ್ ದರ ಇಲ್ಲ ಜೀರೋ ಆದ್ದರಿಂದ ಹಿಂದೆಯೆಲ್ಲ ಏನ್ಮಾಡ್ತಾಯಿದ್ದರು ಅಂದರೆ ಅಯ್ಯೋ ಬಸ್ ಚಾರ್ಜ್ ಜಾಸ್ತಿ ಒಂದು ಕಡೆಯಿಂದ ಹೋಗೋಕೆ ಇನ್ನೊಂದು ಕಡೆಗೆಲ್ಲ ಹೋಗೋಕ್ಕೆಲ್ಲ ಬಸ್ ಚಾರ್ ಬಸ್ ಚಾರ್ಜ್ಗಳು ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಹೋಗೋದ್ಬೇಡ ಅಂತಿದ್ದರು ಈಗ ಬಸ್ಸೆಲ್ಲ ಫ್ರೀ ಮಾಡಿರೋದರಿಂದ ಮುಖ್ಯವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸೊ ಒಳ್ಳೆಯ ಸೌಲಭ್ಯನ ಒದಗಿಸಿಕೊಟ್ಟಿದೆ ಆದ್ದರಿಂದ ಏನ್ಮಾಡಿದ್ದಾರೆ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಸ್ವಂತವಾಗಿ ಹಿಂದೆ ಎಲ್ಲ ಯಾವ್ಯಾವ ಊರುಗಳ್ನ ನೋಡಿಲ್ಲ ಯಾವ್ಯಾವ ದೇವಸ್ಥಾನಗಳ್ನ ನೋಡಿಲ್ಲ ಯಾವ್ಯಾವ ಬೆಟ್ಟ ಗುಡ್ಡಗಳಿಗೆಲ್ಲ ನೋಡಿಲ್ಲ ಅದನ್ನೆಲ್ಲ ಸೊ ಸಾರಿಗೆ ಸೌಲಭ್ಯದ ಸೌಲಭ್ಯ ಇರೋದರಿಂದ ಎಲ್ಲರೂ ಹೋಗಿ ಅನೇಕ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸುತ್ತುತ್ತಾಯಿದ್ದಾರೆ ಪ್ರವಾಸಿ ಮಂದಿರಗಳಾಗಿರ್ಬೋದು ಯಾವ್ಯಾವ ಸ್ಥಳಗಳು ಬೇಕೋ ಎಲ್ಲ ಸ್ಥಳಗಳನ್ನ ಏನ್ಮಾಡಿ ನೋಡ್ತಾಯಿದ್ದಾರೆ ಮೈಸೂರಲ್ಲಿ ಅನೇಕ ಸ್ಥಳಗಳಿವೆ ಮೈಸೂರಲ್ಲಿರುವಂಥ ಪ್ರಮುಖ ಸ್ಥಳಗಳು ಯಾವುದು ಅಂದರೆ ಝೂ ಚಾಮುಂಡಿ ಬೆಟ್ಟ ಸೈಂಟ್ ಫಿಲೋಮಿನ ಚರ್ಚು ಮತ್ತು ಮಲೆಮಹದೇಶ್ವರ ಬೆಟ್ಟ ಮತ್ತು ಚಾಮರಾಜ ನಗರ ಅನೇಕ ಕಡೆಗಳಲ್ಲಿ ಮತ್ತು ಪಕ್ಷಿಧಾಮ ಇವನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಮೈಸೂರಿನಲ್ಲಿ ಜನರು ವೀಕ್ಷಣೆ ಮಾಡ್ತಾರೆ ಹಿಂದೆ ಎಲ್ಲ ಕುಟುಂಬ ಸಮೇತವಾಗಿ ಹೋಗೋದಕ್ಕೆ ಹೆದ್ರುಕೊಳ್ತಾಯಿದ್ರು ಯಾಕೆ ಅಂದರೆ ಹಣದ ಸೌಲಭ್ಯ ಇರಲಿಲ್ಲ ಈಗ ಟಿಕೆಟು ಫ್ರೀ ಇರೋದರಿಂದ ಎಲ್ಲರೂ ಕುಟುಂಬ ಸಮೇತರಾಲ ಸ್ಕ್ ಕುಟುಂಬ ಸಮೇತರಾಗಿ ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದಕ್ಕೆ ಬರ್ತಾರೆ ಬಂದು ತುಂಬ ಖುಷಿಪಡ್ತಾರೆ ಯಾಕೆ ಅಂದರೆ ಹಿಂದೆ ನೋಡೋಕೆ ಅವಕಾಶ ಇದ್ದಿಲ್ಲ ಈಗ ಫ್ರೀ ಏನ್ಬೇಕಾದ್ರು ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು ಸಾರಿಗೆ ಮತ್ತೆ ಆದರೆ ಮತ್ತೆ ರೈಲ್ವೇ ರೈಲಲ್ಲಿ ರೈಲು ಸಹ ಮೈಸೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ರೈಲುಗಳು ಬರುತ್ತೆ ರೈಲು ಸಹ ಸ್ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಆ ರೈಲು ಸಹ ಸುಮಾರು ಜನರನ್ನು ಹೊತ್ತು ತರುತ್ತೆ ಬಸ್ ಸ್ ಬಸ್ಸಿನಾಗಲ್ಲ ರೈಲಿನಲ್ಲಿ ಅನೇಕ ಜನರು ಬರ್ತಾರೆ ಬಂದು ಅನೇಕ ಪ್ರವಾಸಿ ಮಂದಿರಗಳನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಹೋಗ್ತಾರೆ ಈಗ ಜನರಿಗೆ ಅದೆಲ್ಲ ಕೈಗೆಟಕುವಂತಹ ಸೌಲಭ್ಯ ಇದೆ ಮತ್ತು ಆದರೆ ಕೆಲವರಿಗೆ ಅಂದರೆ ಇಲ್ಲಿ ಜ ಗಂಡಸರಿಗೆ ಯಾವುದೇ ರೀತಿಯ ರಿಯಾಯಿತಿ ಇಲ್ಲ ಅವರು ಎಲ್ಲೋದ್ರೂ ಬಸ್ ಚಾರ್ಜ್ ಕೊಟ್ಟೇ ಹೋಗ್ಬೇಕು ಯಾವ ಬಸ್ ನೋಡಲಿ ಬರೀ ಲೇಡಿಸ್ಸೇ ತುಂಬಿರ್ತಾರೆ ಮತ್ತೆ ಓಲಾ ಇದೆ ಓಲಾ ಅಂದರೆ ಈಕೆಸ್ ಇದು ಈ ಪ್ರೈವೇಟ್ ಖಾಸಗಿ ಬಸ್ಸು ಅಂಥೇಳ್ತೀವಲ್ಲ ಖಾಸಗಿ ಬಸ್ಗಳಲ್ಲೆಲ್ಲ ಈಗ ಕಡಿಮೆಯಾಗ್ಬಿಟ್ಟಿದೆ ಯಾಕೆ ಅಂದರೆ ಪ್ರೈವೇಟ್ ಬಸ್ಸಿಗೆ ಫ್ರೀ ಕೊಟ್ಟಿದ್ದ ತಕ್ಷಣ ಖಾಸಗಿ ಬಸ್ಸುಗಳೆಲ್ಲ ಒಂದೂರಿಂದ ಇನ್ನೊಂದೂರಿಗೆ ಹೋಗೋದಕ್ಕೆಲ್ಲ ಬರೀ ಗಂಡಸ್ರು ಮಾತ್ರ ಹೋಗ್ತಾರೆ ಹೊರ್ತು ಹೆಂಗಸ್ರುಗಳು ಹೋಗೋಲ್ಲ ಯಾಕೆಂದರೆ ಹೆಂಗಸ್ರುಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಇರು ಇರ್ತದೆ ಖಾಸಗಿ ಬಸ್ಸಲ್ಲಿ ಫ್ರೀ ಇರೋಲ್ಲ ಆದ್ದರಿಂದ ಏನ್ಮಾಡ್ತಾರಂಥೇಳಿದ್ರೆ ಎಲ್ಲರೂ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲೇ ತಿರುಗಾಡ್ತಾರೆ ಮತ್ತು ಇಲ್ಲಿ ಅನೇಕ ಸೌಲಭ್ಯಗಳೆಂದರೆ ರೈಲಿನ ವ್ಯವಸ್ಥೆ ಇದೆ ರೈಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಮೈಸೂರಿಗೆ ಬರುತ್ತೆ ಮೈಸೂರಿನಲ್ಲಿ ದಸರಾ ಹಬ್ಬ ನಡೆಯುತ್ತೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಮತ್ತು ಇಲ್ಲೂ ಸಹ ಮೈಸೂರಿನಲ್ಲಿ ವಿಮಾನ ನಿಲ್ದಾಣ ಇದೆ ರಾಜಕಾರ್ಣಿಗಳು ಇಲ್ಲಿ ಮೈಸೂರಿಗೆ ಬರಬೇಕು ಅಂದರೆ ಎಲ್ಲ ವಿಮಾನದಲ್ಲಿ ಬರ್ತಾರೆ ಬಂದು ಆಮೇಲೆ ವಾಪಸ್ಸು ಹೋಗ್ತಾರೆ ಮತ್ತು ಅನೇಕ ಸಾರಿಗೆ ಸೌಲಭ್ಯಗಳು ಸಹ ಇಲ್ಲಿ ಅನೇಕ ಬಸ್ಗಳನ್ನ ಹಾಕಿದ್ದಾರೆ ದಸರಾವನ್ನು ದಸರಾ ಹಬ್ಬದ ಪ್ರಯುಕ್ತ ಅನೇಕ ಬಸ್ಗಳ್ನ ಹಾಕಿರ್ತಾರೆ ಆ ಸಮಯದಲ್ಲೂ ಸಹ ಜನಗಳು ಬೇರೆ ಬೇರೆ ಕಡೆಯಿಂದ ಬಂದು ಇವನ್ನು ಫಾರಿನಿಂದ ಹೊರದೇಶಗಳಿಂದ ಬಂದು ಸ ಮೈಸೂರಲ್ಲಿ ಬಂದು ತಂಗಿ ಎಲ್ಲ ವೀಕ್ಷಣೆ ಸ್ಥಳಗಳು ಮತ್ತು ಝೂ ಎಕ್ಸಿಬಿಷನ್ ಇದೆ ಎಲ್ಲ ರೀತಿಯ ಸೌಲಭ್ಯಗಳು ಮೈಸೂರಲ್ಲಿರೋದ್ರಿಂದ ಎಲ್ಲನೂ ನೋಡಿಕೊಂಡು ಸ ಅವರು ಹೋಗ್ತಾರೆ ಮತ್ತು ಇಲ್ಲಿ ಓಲಾ ಸಹ ಆ ಮಾಮೂಲಿ ಆಟೋಕ್ಕಿಂತ ಓಲಾದಲ್ಲಿ ಬೆಲೆ ಕಡಿಮೆ ಇರುತ್ತೆ ನಾವು ಆನ್ಲೈನ್ನಲ್ಲಿ ಬುಕ್ ಮಾಡಿದಾಗ ಅವ್ರು ಬಂದು ನಾವು ಹೇಳಿದ ಸ್ಥಳಕ್ಕೆ ಕರ್ಕೊಂಡೋಗ್ತಾರೆ ಅಲ್ಲಿ ಮಾಮೂಲಿ ಆಟೋಗೂ ಆಟೋಗೂ ಮತ್ತು ಈ ಊಬರ ಅಥವಾ ಓಲಾ ಆಟೋಗಳಿಗೆ ಹೋಲ್ಸಿದ್ರೆ ಪೂರ್ತಿ ಬೆಲೆ ಕಡಿಮೆ ಇರುತ್ತೆ ಮತ್ತು ಟ್ರ್ಯಾವೆಲ್ಸು ಕೆಲವು ಟ್ರ್ಯಾವೆಲ್ಸು ಗಾಡಿಗಳು ಸಹ ಫೆಸಿಲಿಟಿಸಿರುತ್ತೆ ಒಂದು ಕಡೆಯಿಂದ ಈಗ ಫ್ಯಾಮಿಲಿಗಳು ಜಾಸ್ತಿ ಎಲ್ಲ ಇದ್ದಾಗ ಹೊರಡ್ಬೇಕು ಅಂದಾಗ ಅವರು ಏನ್ಮಾಡ್ತಾರೆ ಅಂದರೆ ಯಾವ್ದಾದ್ರೂ ಟೆಂಪೋನೇ ಆಗಲಿ ಅಥವಾ ವ್ಯಾನ್ನೇ ಆಗಲಿ ಯಾವ್ದಾದ್ರೂ ಕಾರನ್ನಾಗ್ಲಿ ಬುಕ್ ಮಾಡಿಕೊಂಡು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ತಾರೆ ಎಲ್ಲ ರೀತಿಯ ಸೌಲಭ್ಯಗಳು ಸಹ ಇಲ್ಲಿ ಇದೆ ಅಂದರೆ ಇಲ್ಲಿ ಒಂದೊಂದು ಕಡೆ ಕೆಲವು ಕಡೆ ರಸ್ತೆಗಳು ಸರಿ ಇಲ್ದಿದ್ದಾಗ ಏನ್ಮಾಡ್ತಾರೆ ರಸ್ತೆ ಆ ರಸ್ತೆಯಲ್ಲಿ ತಿರುಗಾಡೋದು ಬಿಟ್ಟು ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ದೂರದಿಂದ ಬಳಸಿಕೊಂಡೆ ಬಂದು ನೋಡ್ತಾರೆ ಮತ್ತು ಇಲ್ಲಿ ಹಿಂದೆ ಎಲ್ಲ ವಯಸ್ಸಾದವರು ಓಡಾಡ್ತಾಯಿರಲಿಲ್ಲ ಈಗ ವಯಸ್ಸಾದವ್ರು ಅವರವ್ರೇ ಒಂದು ನಾಲ್ಕು ಜನ ಐದು ಜನ ಎಲ್ಲ ಗುಂಪಲ್ಲಿ ಸೇರ್ಕೊಂಡು ಅವ್ರು ಏನ್ಮಾಡ್ತಾರೆ ಎಲ್ಲ ಮಾತಾಡಿಕೊಂಡು ಯಾವ್ಯಾವ ಸ್ಥಳಗಳನ್ನ ನೋಡ್ಕೊಳ್ಳೋಣ ಅಂತ ಬಂದು ಕೂತ್ಕೊಂಡು ಎಲ್ಲ ಒಟ್ಟಿಗೆ ಒಂದು ನಾಲ್ಕೈದು ಜನ ವಯಸ್ಸಾದವ್ರೆಲ್ಲಾ ಬಂದು ಏನ್ಮಾಡ್ತಾರೆ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲ ಈಗ ಚಾಮುಂಡಿ ಬೆಟ್ಟ ಇರ್ಬೋದು ಸೈಂಟ್ ಫಿಲೋಮಿನ ಚರ್ಚು ಇರ್ಬೋದು ಪಕ್ಷಿಧಾಮ ಇರ್ಬೋದು ಅಥವಾ ಝೂ ಇರ್ಬೋದು ಅಥವಾ ಎಕ್ಸಿಬಿಷನ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇದಕ್ಕೆಲ್ಲ ಸಾರಿಗೆ ವ್ಯವಸ್ಥೆಗಳು ತುಂಬ ಮೈಸೂರಿನಲ್ಲಿ ಚೆನ್ನಾಗಿದೆ ಯಾವುದೇ ತೊಂದರೆಗಳಿರುವುದಿಲ್ಲ ಮತ್ತು ರಸ್ತೆಗಳು ಸಹ ಚೆನ್ನಾಗಿದೆ ಎಲ್ಲ ರಸ್ತೆಗಳನ್ನು ವರ್ಷಕ್ಕೊಂದು ಸಲನಾದ್ರೂ ದಸರಾ ಟೈಮಲ್ಲಿ ಏನ್ಮಾಡ್ತಾರೆ ಅಂದರೆ ಅದನ್ನೆಲ್ಲ ಕಿತ್ತೋಗಿರೋ ರಸ್ತೆಯನ್ನೆಲ್ಲ ದುರಸ್ಥಿ ಪ್ರತಿಯೊಂದು ಅದನ್ನು ಏನ್ಮಾಡ್ತಾರೆ ಅಂದರೆ ಸರಿಪಡಿಸಿ ಜನರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಅ ಅವಶ್ಯಕತೆಗಳನ್ನು ಎಲ್ಲ ರೀತಿಯ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡ್ಕೊಡ್ತಾರೆ